ಹಾಂ ಮೇಡಮ್ ಹೇಳಿ ಯಾವುದನ್ನಾ ಅಕ್ಕ ಅಕ್ಕ ನೋಡ್ತಾ ಇದ್ದೀನಿ

ಹೌದು ಅಕ್ಕ ನೋಡಿದೆ ತುಂಬಾ ಜನಸಂಖ್ಯೆ ಸ್ಫೋಟ ಆಗಿದೆ ಅಂತ ಅದೇ ಅದ್ರ ಬಗ್ಗೆನೇ ನಾನು ನಿಮಗೆ ಮಾತಾಡೋಣ ಅಂತ ಕಾಲ್ ಮಾಡಿದೆ ಬಟ್ ನಿಮ್ಮ ಲೈನ್ ಕನೆಕ್ಟ್ ಆಗಲಿಲ್ಲ ಮಧ್ಯಾಹ್ನ

ಹಾಂ ಹೌದು ಮೇಡಮ್ಮೋರೆ ಹೌದು ಹೌದು ಹಾಂ

ಹೌದು ಹೌದು ಹೌದು ನಿಜ ಆಮೇಲೆ ಇನ್ನೊಂದು ಏನಂತ ಅಂದರೆ ಅದರಿಂದ ಜನಸಂಖ್ಯೆಯಿಂದ ಬಡತನ ಕೂಡ ಆಗುವಂತದ್ದು ಸಮಸ್ಯೆಗಳು ಐತೆ ಪ್ಲಸ್ ಇನ್ನೊಂದು ಉದ್ಯೋಗ ಅವಕಾಶಗಳು ಸರಿಯಾಗಿ ಸಿಕ್ತಾ ಇಲ್ಲ ತುಂಬಾ ಜನ ಸಾಮಾನ್ಯರಿಗೆ ಆಮೇಲೆ ಫುಡ್ಡುನಾ ಸರ್ವ್ ಮಾಡಕೆ ಆಗ್ತಿಲ್ಲ ಎಷ್ಟು ಸಮಸ್ಯೆಗಳು ಆಯ್ತ ಐತೆ ಅಂತ ಅಂದರೆ ತುಂಬಾ ಸಮಸ್ಯೆಗಳು ಆಯ್ತ ಐತೆ ಉದ್ಯೋಗ ಅವಕಾಶಗಳಂತೂ ಹೆವಿ ಕಮ್ಮಿ ಆಗ್ತ ಐತೆ ಜನಸಂಖ್ಯೆ ಏರೋದರಿಂದ ಅದು ಹೆಂಗ್ ಕಂಟ್ರೋಲ್ ಮಾಡಬೇಕು ಅಂತ ಸರ್ಕಾರ ಕೂಡ ತುಂಬಾ ಯೋಜನೆಗಳು ಹಾಕಂಡಿದೆ ಬಟ್ ಆದರೆ ಏನೂ ಪ್ರಯೋಜನ ಆಗ್ತಿಲ್ಲ ಹೌದು ಹೌದು

ಇಲ್ಲ ಇಲ್ಲ ಇಲ್ಲ ನಾವು ಅದೇ ಒಂದು ಐಡಿಯಾದಲ್ಲಿ ಇದ್ದು ನಾವು ಅದೇ ಕಾರಣಕ್ಕೋಸ್ಕರ ಈಗ ನಮ್ಮ ಸರ್ಕಾರ ಎಲ್ಲ ತಂತಲ್ಲ ಮಹಾ ಇದು ವರಮಹಾಲಕ್ಷ್ಮಿ ಯೋಜನೆ ಅದು ಸರಿಯಲ್ಲ ಮಹಾಲಕ್ಷ್ಮಿ ಯೋಜನೆ ಅಂತೇ ಅದು ಆ ಥರದ ಏನು ಅಂತಂದರೆ ಈಗ ಅದು ಒಂದು ಹೆಣ್ಣು ಮಗು ಈಗ ಏನೇ ಇದ್ದರೂ ಗಂಡು ಮಗು ಬೇಕು ಅಂತ ತುಂಬಾ ಪ್ಲಾನಿಂಗ್ ಮಾಡ್ಕೋತಾ ಇರ್ತಾರೆ ಸೊ ಇದೊಂದು ಹೆಣ್ಣು ಮಗು ಆಯಿತು ಅಂತ ಅಂದರೆ ತಿರುಗಾ ಅದು ಗಂಡು ಮಗು ಗಂಡು ಮಗು ಬೇಕೇ ಬೇಕು ಅಂತ ಐದು ಹೆಣ್ಣು ಮಗು ಆದರೂ ಮತ್ತೆ ಇದು ಮಾಡ್ತಾ ಇರ್ತಾರೆ ಹೌದು ಹೌದು ಹೌದು ಹೌದು ಹೌದು ಹೌದು

ಹೌದು ತುಂಬಾ ಕೊರತೆ ಆಗ್ತೈತೆ ಅದು

ಅದೇ ಆಮೇಲೆ ಅದು ಕ್ವಾಲಿಟಿ ಫುಡ್ಗಳು ಸಿಗಲ್ಲ

ಹೌದು ಅದು ಏನಂತ ಅಂದರೆ ನಾವು ಜನಗಳಿಗೆ ಅರಿವು ಮೂಡಿಸಿದ್ದರೆ ಅದು ಅವರು ಅನ್ಕೊತಾ ಇಲ್ಲ ಈಗ ಎಷ್ಟು ಸರಿ ಎಲ್ಲಿಗೆ ಮುಟ್ತೈತೆ ಅಂತ ಅಂದರೆ ಇದನ್ನು ಅವಾಗಿಂದನು ಈಗ ಇನ್ನೇನು ಆಗಲೆ ಚೀನಾನ ಹಿಂದಿಕ್ಕೋ ಸಮಯ ಬಂದೈತೆ ಭಾರತ ಬಟ್ ಆದರೂ ಹ್ಞೂ ಹೌದ್ ಹೌದು ಹೌದು ಹೌದು ಹೌದು ಗಂಡು ಈಗ ಆ್ಯಕ್ಚುವಲಿ ಏನಂದರೆ ಗಂಡು ಮಕ್ ಗಂಡು ಮಕ್ಕಳಿಗೆ ಹೆಣ್ಣೇ ಸಿಗ್ತಾ ಇಲ್ಲ ಕಾರಣ ಏನಂತ ಅಂದರೆ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೇಳು ಎರಡು ಸಾವಿರ ಎರಡು ಸಾವಿರದ ಐದರ ಮಧ್ಯದಲ್ಲಿ ತುಂಬಾ ಭ್ರೂಣ ಹತ್ಯೆಗಳು ಮಾಡ್ಬಿಟ್ಟರು ಹೆಣ್ಣು ಮಗು ಹೆಣ್ಣು ಮಗು ಹೆಣ್ಣು ಮಗು ಅಂತ ಈಗ ಹೆಣ್ಣ್ಗಳೇ ಯಾರೂ ಇಲ್ಲ ಗಂಡುಗಳಿಗೆ ಯಾರು ಹೆಣ್ಣೇ ಕೊಡ್ತಾ ಇಲ್ಲ

ಓ ಹಾಂ ಹಾಂ ಸರಿ ಸರಿ ಸರಿ ಆಯ್ತು ಮಾಡಿ